ನಮ್ಮ ಅಕ್ಕಪಕ್ಕದ ಮನೆ ಒಂದು ಐವತ್ತು ಮನೆಗಳು ಇರಬಹುದು ಆ ಮನೆಗಳಲ್ಲಿ ನಾವು ಹೋಮ್ಸ್ಟೇ ಇರಲು ಯಾವುದೇ ತರಹ ವ್ಯವಸ್ಥೆಗಳನ್ನು ಕೊಡುತ್ತೇವೆ ಎಲ್ಲ ಥರದ ಆಹಾರ ಮತ್ತು ನೀರು ಎಲ್ಲ ವ್ಯವಸ್ಥೆಯೂ ಅವರಿಗೆ ಕಲ್ಪಿಸಿ ಕೊಡುತ್ತೇವೆ ಯಾವುದೇ ತರಹದ ತೊಂದರೆ ಉಂಟಾಗದಂತೆ ನಾವು ಅವರನ್ನು ನೋಡಿ ಸಹ ಕೊಳ್ಳುತ್ತೇವೆ ಅವರಿಗೆ ಎಲ್ಲ ತರಹದ ಸಮಯಕ್ಕೆ ಸರಿಯಾಗಿ ಉಪಯೋಗುವಂತೆ ಕೆಲಸದಲ್ಲಿ ಅವರಿಗೆ ತೊಡಗುವಂತೆ ಸಹ ನಾವು ಅವರನ್ನು ನೋಡಿಕೊಳ್ಳುತ್ತೇವೆ ನಮ್ಮ ದೊಡ್ಡಪ್ಪನ ಮನೆಗಾಗಲಿ ಚಿಕ್ಕಪ್ಪನ ಮನೆಯಲ್ಲಾಗಲಿ ಅವರಿಗೆ ಇರಲು ವ್ಯವಸ್ಥೆಯನ್ನು ಉಂಟು ಮಾಡಿಕೊಡುತ್ತೇವೆ ಅವರು ಒಳ್ಳೆಯ ಯಾವುದೇ ರೀತಿಯ ತೊಂದರೆಯು ಉಂಟಾಗದಂತೆ ಹಲವು ಸಾಕಷ್ಟು ತರಹದ ಸ್ಥಳಗಳನ್ನು ಪ್ರವಾಸ ವಿಸಿ ಅಲ್ಲಿ ಅವರು ಉಳಿದುಕೊಂಡು ವಿಶ್ರಾಂತಿ ಪಡೆದು ನಿ ಎಲ್ಲ ತರಹದ ನೀರು ಸೌಲಭ್ಯ ಊಟ ವ್ಯವಸ್ಥೆ ಎಲ್ಲ ತರಹದ್ದನ್ನು ಮಾಡಿಕೊಡುತ್ತೇವೆ ಅವರು ಇಲ್ಲಿ ಇದ್ದು ಮುಂದುವರೆಯಬಹುದು ಯಾವುದೇ ತರಹದ ತೊಂದರೆಗಳಿಗೆ ಒಳಗಾಗದೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ ಅವರಿಗೆ ಈ ಪ್ರವಾಸಿಗರು ಎಂದು ಮತ್ತು ನಾವು ಅವರಲ್ಲಿ ಹೊಂದಾಣಿಕೆಯಿಂದ ಬದುಕುತ್ತೇವೆ